ಈಗ ನಾವು ಓದಬೇಕು ಅಂತ ಆಸೆ ಇತ್ತು ಬಟ್ ನಮ್ಮ ಅಪ್ಪ ಅಮ್ಮ ಓದಿಸಲಿಲ್ಲ ಆಗಿನ ಆಗಿನ ಪರಿಸ್ಥಿತಿ ಗೊತ್ತೇ ಇರುತ್ತಲ್ಲವಾ ಒಂದು ನಮ್ಮಪ್ಪ ಅಮ್ಮ ಓದಿಸಲಿಲ್ಲ ಅಂದರೆ ನಮ್ಮ ನನ್ನ ಮಕ್ಕಳುಗಳ್ನಾದ್ರು ಚೆನ್ನಾಗಿ ಓದಿಸಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳೋಂಗೆ ಮಾಡಬೇಕು ಮತ್ತು ಈಗ ಏನಪ್ಪ ಅಂದರೆ ಅವ್ರಿಗೆ ಆಸ್ತಿ ಅಂತಸ್ತಂತು ಕೊಡೋಕ್ಕಾಗಲ್ಲ ಆದರೆ ವಿದ್ಯೆ ಅನ್ನೋ ನಾಲ್ಕು ಅಕ್ಷರಾನ ಅವ್ರಿಗೆ ಕೊಟ್ಟು ಕಳಿಸ್ಬೋದಲ್ವಾ ಅದೇ ಅವ್ರ್ಗೆ ಆಸ್ತಿ ಅಂತಸ್ತು ನಾವು ಕೊಡೋ ದುಡ್ಡು ಗಿಫ್ಟಂತಾನೇ ಅಂದ್ಕೊಬೋದು ಆದರೆ ಬಟ್ ನಾವು ಕೊಚ್ಕೋಬಾರದು ನಾವು ಅವ್ರ್ಗೆ ವಿದ್ಯೆ ಕೊಡ್ತಾ ಇದ್ದೀವಿ ಅಂತ ಬಟ್ ಅದು ನಮ್ಮ ಕರ್ತವ್ಯ ನಾವು ಎ ಮಕ್ಳಿಗೆ ಎಷ್ಟು ಎಷ್ಟು ಪ್ರೀತಿ ಪ್ರೀತಿ ಪಾತ್ರರಾಗಿ ನಾವು ಅವ್ರ ಅವರು ಮುಂದೆ ಫ್ಯೂಚರಲ್ಲಿ ಅವ್ರ ಅವ್ರ ಗುರೀನ ತಲ್ಪೋದಕ್ಕೆ ಇದು ಮಾಡ್ತೀವಿ ಅಷ್ಟೇ ಮಕ್ಳು ಓದ್ತಾರೆ ನಾವು ನಮ್ಮ ಕೈಯ್ಲಿ ಆದಷ್ಟು ಕೊ ನಂದು ನಂದು ಏನಪ್ಪ ಮುಖ್ಯ ಬದ್ಕಿನಲ್ಲಿ ಅಂದರೆ ನನ್ನ ಮಕ್ಳುನ್ನ ಒಳ್ಳೆಯ ಕಾಲ ಕಾಲ ಮೇಲೆ ನಿಲ್ಲಿಸ್ಬೇಕು ಅವ್ರು ಅವ್ರೊಂದು ಬ ಜಗತ್ತಿಗೆ ಒಳ್ಳೆಯ ವ್ಯಕ್ತಿ ಆಗಿ ನಿಲ್ಲಬೇಕು ಅಂದರೆ ಅವ್ನ ಅವ್ನ ಬದುಕಲ್ಲೆ ಅವ್ನು ಇದಾಗಬಾರ್ದು ಅಂದರೆ ಇವಾಗ ನೋಡಿ ಕೆಲ್ಸಕ್ಕೆ ಸೇರಿಕೊಂಡು ಓದ್ಬಿಟ್ಟು ಒಳ್ಳೆಯ ಕೆಲ್ಸಕ್ಕೆ ಸೇರಿಕೊಂಡು ಅವ್ನ ಹೆಂಡ್ತಿ ಮಕ್ಳನ್ನ ನೋಡ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ ಅಂದರೆ ಅವನು ಓದಿ ಛನ್ ದೊಡ್ಡ ವ್ಯಕ್ತಿ ಆಗಿ ಜಗತ್ತನ್ನ ಕಾಪಾಡವ್ನು ಆಗಬೇಕು ಜಗತ್ತನ್ನ ಕೊಲ್ಲೋವ್ನು ಆಗಬಾರ್ದು ಅಂತ ನಾನು ಹೆ ನನ್ನ ಅನಿಸಿಕೆ ನನ್ಗೆ ನನ್ನ ಮಕ್ಕಳುಗಳ್ನ ಒಳ್ಳೆಯ ವ್ಯಕ್ತಿಗಳ್ನಾಗಿ ಮಾಡಬೇಕು ನಾವಂತೂ ಆಗಲಿಲ್ಲ ನನ್ನ ಮಕ್ಳು ಅಂದರೇ ಒಳ್ಳೆಯ ವ್ಯಕ್ತಿ ಅಂದರೆ ನಮ್ನ ಆಗೋಕ್ಕೂ ಬಿಡಲಿಲ್ಲ ನನ್ನ ಮಕ್ಕಳಾದ್ರೂ ಏನೋ ಒಂದು ಸಾಧಿಸಲಿ ಸಾಧನೆ ಮಾಡಲಿ ಅನ್ನೋದು ನನ್ನ ಆಸೆ ಅಷ್ಟೆ